ಎರಡು ಮೂರು ಎರಡು ಸಾವಿರ್ದ ಹದಿನೆಂಟು ಎರಡು ನಾಲ್ಕು ಎಎರಡು ಸಾವಿರ್ದ ಹತ್ತೊಂಬತ್ತು ಹದಿನೈದು ಮೂರು ಎರಡು ಸಾವಿರ್ದ ಇಪ್ಪತ್ತು ಇಪ್ಪತ್ತೊಂದು ನಾಲ್ಕು ಎರಡು ಸಾವಿರ್ದ ಇಪ್ಪತ್ತೆರಡು ಇಪ್ಪತ್ತೈದು ನಾಲ್ಕು ಎರಡು ಸಾವಿರ್ದ ಇಪ್ಪತ್ತ್ಮೂರು